ನನಗೆ ಬರವಣಿಗೆ ಹವ್ಯಾಸ ಇದೆ ಬರವಣಿಗೆ ಹವ್ಯಾಸ ಅಂದರೆ ಬೇರೆಯವ್ರನ್ನ ನಾನು ಕಾಪಿ ಮಾಡಲ್ಲ ಓದ್ತೀನಿ ಎಲ್ಲ ಪುಸ್ತುಗ್ಳು ಹಾಗೆ ನೋಡಿದ್ರೆ ಯಾವ ಬರಹಗಾರ್ರೂ ಮೂಲತಃ ಅವರೇ ಎಲ್ಲಾವ್ದನ್ನೂ ತಿಳ್ಕೊಂಡಿದ್ದಾರೆ ಅವರೇ ಎಲ್ಲಾವ್ದನ್ನೂ ಅದನ್ನು ಬೆಳೆಸಿದ್ರು ಅನ್ನೋದು ಮಾತ್ರ ಸುಳ್ಳದು ಬೇರೆವ್ರ್ನ ಓದಿ ಬೇರೆವ್ರ ಪುಸ್ತುಗಳ್ನ ಓದಿ ಬೇರೆವ್ರ ಹತ್ರ ಮಾತಾಡಿ ಅದನ್ನ ಬೇರ್ಬೇರೆ ರೀತಿನಲ್ಲಿ ಬರಿತಾಯಿದ್ದರು ಇವತ್ತಿಗೂ ನನಗೆ ಬರವಣಿಗೆ ಹವ್ಯಾಸ ಇರೋದು ಅದೇ ದೃಷ್ಟಿಯಿಂದ ಅಷ್ಟೇ ಓದ್ತಿನಿ ನಾನೇನು ತುಂಬ ಬುದ್ದಿವಂತ ಅಲ್ಲ ಓದಿರೋದು ಎಸ್ ಎಲ್ ಸಿ ಮಾತ್ರ ನಾನು ಆದರೆ ಸುಮಾರು ಜನ ಪೊಯ ಕವಿಗಳು ದಾರ್ಶನಿಕರು ಅಂತೇಳ್ತಾರೆ ಕನ್ನಡದಲ್ಲಿ ದೊಡ್ಡ ದೊಡ್ಡ ಫಿಲೋಸಫರ್ಸು ಒಂದು ಎಕ್ಸಾಂಪಲ್ ಹೇಳೋದಾರೆ ಜಿಡ್ಡು ಕೃಷ್ಣಮೂರ್ತಿ ಅಂತ ಮೆಡ್ರಾಸ್ನಲ್ಲಿದ್ದರವ್ರು ಅವರು ಫಿಲೋಸಫರ್ ಅಂತ ಜನ ಕರ್ಯೋರು ಆದರೆ ಹಿ ಈಸ್ ನಾಟ್ ಎ ಫಿಲಾ ಅವರು ದು ಫಿಲೋಸಫ ತತ್ವಜ್ಞಾನಿ ಏನಲ್ಲ ಹಿ ಈಸ್ ಎ ಟ್ರೂಥ್ ಟೆಲ್ಲರ್ ಟ್ರೂಥ್ ಟೆಲ್ಲರ್ ಅಂದರೆ ಸತ್ಯವನ್ನು ಪ್ರತಿಪಾದನೆ ಮಾಡೋವ್ರು ಈ ಜಿಡ್ಡು ಕೃಷ್ಣಮೂರ್ತಿ ಜೆ ಡಿ ಜೆ ಜೆ ಡಿ ಅಂತ ಹಾಗಾಗಿ ಅವ್ರದ್ದೆಲ್ಲ ನನಗೆ ಭಾಳ ಇಷ್ಟ ಆಗತ್ತೆ ಅದೇ ರೀತಿ ಇವತ್ತಿಗೂ ನಾನು ಏನೇನೋ ಬರೆಯುವಾಗ ಕೆಲವ್ರ್ಗೆ ಅದು ಇಷ್ಟ ಆಗಲ್ಲ ಆದರೆ ನನಗೆ ನನ್ನ ಹೃದಯದಿಂದ ಈಚೆ ಬಂದಿರತ್ತದು ನನ್ನ ಮನಸ್ಸಲ್ಲೇನಿದೆ ಅದು ಬರ್ದು ಬಿಟ್ಟಿರ್ತಿನಿ ಅದು ಸಿಂಪಲ್ಲಿರ್ಬೌದು ಅಥವಾ ಕ್ಲಿಷ್ಟವಾಗಿರ್ಬೌದು ಏನೇ ಇರ್ಬೌದು ನನ್ನ ಮನ್ಸಲ್ಲಿ ಯಾವ್ದು ಬರುತ್ತೋ ಅದನ್ನ ಬರ್ದು ಬಿಡ್ತಿನಿ ಅಷ್ಟೆ ಆಮೇಲೆ ಸಮಯ ಸಿಕ್ಕಿರೋದನ್ನೆಲ್ಲ ಒಟ್ಟುಗೂಡಿಸ್ತಿನಿ ಈಗಲೂ ನಾನು ಬೇರೆ ಕತೆಗಳನ್ನ ಏನಾರು ಓದ್ದ್ರೆ ಕತೆಗಳನ್ನು ಓದ್ತಿನಿ ಫಸ್ಟು ಆ ಥರನೇ ಬರೆಯಲ್ಲ ಆ ಥರನೇ ಚಿತ್ರಕತೆ ಬರ್ಯಕ್ಕೆ ಹೋಗಲ್ಲ ನಾನು ನನ್ನದೇ ಒಂದು ಸ್ಟೈಲಲ್ಲಿ ಬರ್ಯಕ್ಕೆ ಶುರು ಮಾಡ್ತಿನಿ ಈ ಕತೆ ಹೀಗಿದೆ ನನ್ನ ನನ್ನದೇ ಒಂದು ಶೈಲಿ ಸ್ಟೈಲ್ ಅಂದರೆ ಶೈಲಿ ಆ ನಂದು ಶೈಲಿಲಿ ಬರಿತಾ ಹೋಗ್ತೀನಿ ಬರಿತಾ ಬರಿತಾ ಏನಾಗುತ್ತೆ ಯಾರೂ ಏನು ಅದನ್ನು ಮಾಡಿ ದೊಡ್ಡ ದೊಡ್ಡ ಪದವಿ ಪಡೆಯೋ ಅವಶ್ಯಕತೆ ಇಲ್ಲ ನನ್ನಲ್ಲಿ ಒಂದು ಜ್ಞಾನ ಬೆಳಿತಾ ಹೋಗುತ್ತೆ ಆಮೇಲೆ ಇಂಗ್ಲೀಷಲ್ಲಿ ಹೇಳ್ತಾರೆ ಇಟ್ ಈಸ್ ಎ ವರ್ಕ್ ಫಾರ್ ದಿ ಬ್ರೈನ್ ಅಂತ ಹಿ ಶುಡ್ ಗೀವ್ ದಿ ವರ್ಕ್ ಫಾರ್ ದಿ ಬ್ರೈನ್ ನಮ್ಮ ಮೆದುಳಿಗೆ ನಾವು ಆಹಾರ ಕೊಡ್ಬೇಕಾರೆ ಹೊಟ್ಟೆಗೆ ಆಹಾರ ತಿಂತಿವಿ ಅದು ಹೊಟ್ಟೇನ ಕಾಪಾಡುತ್ತೆ ಶರೀರ ಕಾಪಾಡುತ್ತೆ ಅದೇ ಮೆದುಳು ಮೆದುಳು ಏನಾಗತ್ತೆ ನಿಲ್ಲಲ್ಲ ಮೆದುಳಲ್ಲಿ ಯಾವುದೇ ರೀತಿ ವ್ಯತ್ಯಾಸ ಕಾಣಲ್ಲ ಅದು ಡೆವಲಪ್ಪೂ ಆಗಲ್ಲ ಅದಕ್ಕೆ ಅದಕ್ಕೊಂದು ಫೀಡಿಂಗ್ ಬೇಕು ಈಗ ಏನಾಯಿತು ಸುಮ್ಮನೆ ಆ ಬ್ರೈನನ್ನ ಬಿಟ್ಬಿಟ್ರೆ ಅದು ಇಂಗ್ಲೀಷಲ್ಲಿ ಹೇಳ್ತಾರೆ ನನ್ಗೆ ಇಂಗ್ಲೀಷ್ ಹೇಳಕ್ಕೆ ಇಷ್ಟ ಇಲ್ಲ ಒಂಥರ ಬ್ರೈನ್ ಡೆಡ್ ಆಗಿಬಿಡ್ತಾರೆ ಬ್ರೈನ್ ಕೆಲಸನೇ ಮಾಡಲ್ಲ ಹಾಗಾಗಿ ಎಲ್ಲ ಮಂಕಾರಾಗಿರ್ತಾರೆ ಆ ಮಂಕತನ ಹೋಗಬೇಕಾದ್ರೆ ಅದಕ್ಕೆ ಬೇರ್ಬೇರೆ ಥರ ಆಹಾರ ಕೊಡಬೇಕು ಬ್ರೈನ್ ಫೀಡಿಂಗ್ ಅಂತ ಆ ಬ್ರೈನ್ ಫೀಡಿಂಗ್ ಕೊಟ್ಟಾಗ ಏನಾಗತ್ತೆ ಮೈಂಡ್ಗಳು ಬೇರ್ಬೇರೆ ರೀತಿ ಯೋಚನೆ ಮಾಡತ್ತೆ ಬೇರ್ಬೇರೆ ರೀತಿ ಮಾತಾಡಕ್ಕೆ ಪ್ರಾರಂಭ ಆಗತ್ತೆ ಬರ್ಯಕ್ಕೆ ಶುರು ಆಗತ್ತೆ ಇದರಿಂದ ಹೆಚ್ಚಿನ ಒಂದು ಅನುಕೂಲ ಆಗ್ದಲೇ ಇರ್ಬೌದು ಆದರೆ ಏನಾಗುತ್ತೆ ಹ ಮೈಂಡಿಗೆ ಕೆಲಸ ಆಗತ್ತೆ ಮೈಂಡ ಐಡಲ್ ಮೈಂಡ್ ಈಸ್ ದ ಡೆವಿಲ್ ವರ್ಕ್ಶಾಪ್ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ ಐಡಲ್ ಮೈಂಡ್ ಮೈಂಡನ್ನು ನೀವು ಐಡಲಾಗ್ಬಿಟ್ರೆ ಅದನ್ನು ಶೂನ್ಯವಾಗಿ ಐಡಲ್ ಅಂದರೆ ಐ ಥಿಂಕ ಶೂನ್ಯ ಅಂತ ಶೂನ್ಯವಾಗ್ಬಿಟ್ರೆ ಅದಕ್ಕೇನು ಕೆಲಸ ಕೊಡ್ದಲೆ ಐಡಲ್ ಅಂದರೆ ಏನು ಕೆಲಸ ಇಲ್ಲ ಮೈಂಡನ್ನು ಬಿಡ್ಕೂಡ್ದು ಯಾವಾಗಲೂ ಮೈಂಡಿಗೆ ಏನಾದ್ರೂ ಫೀಡಿಂಗ್ ಮಾಡ್ತನೇ ಇರಬೇಕು ಯಾವಾಗ ಬೇಕಾರ್ ಮಾಡ್ಬೌದು ಮಲಗಿದ್ದ ಟೈಮ್ ಬಿಟ್ಟರೆ ಮಿಕ್ಕಿದ್ದ ಟೈಮ್ನ್ನೆಲ್ಲ ನಾವು ಮೈಂಡಿಗೆ ಕೆಲಸ ಕೊಡ್ಬೌದು ಹೊಟ್ಟೆಗೆ ಮಾತ್ರ ಮೂರು ಸಲ ತಿನ್ನಬೇಕು ಹೆಚ್ಚಿಗೆ ತಿನ್ಬಾರ್ದು ಅದಿಕ್ಕೆ ಹೆಚ್ಚಿಗೆಲ್ಲ ಅದು ಜೀರ್ಣಶಕ್ತಿ ಹೋಗುತ್ತೆ ಮೈಂಡ್ ಅಂದರೆ ಇಟ್ ವಿಲ್ ಟೇಕ್ ಸೊ ಮಚ್ ಆಫ್ ನಾಲೆಜ್ ಅದು ಇದು ಎಷ್ಟು ಜ್ಞಾನ ಬೇಕಾರು ಮೈಂಡ್ ತೊಗೊಳುತ್ತೆ ಅದನ್ನ ಈಚೆ ಬಿಡುತ್ತೆ ಮತ್ತು ಮೊದಲು ಸುಪ್ತ ಪ್ರಜ್ಞೆ ಮತ್ತು ಪ್ರಜ್ಞೆ ಮತ್ತು ಸುಪ್ತ ಪ್ರಜ್ಞೆ ಅಂತಿರುತ್ತೆ ಅದಕ್ಕೆ ಹೋಗುತ್ತೆ ಆಮೇಲೆ ಪ್ರಜ್ಞೆಗ್ ಬರುತ್ತೆ ಇದು